ನಾನು ಆನ್ಲೈನ್ನಲ್ಲಿ ಒಂದು ಮೊಬೈಲ್ ಚಾರ್ಜರನ್ನು ಆರ್ಡರ್ ಮಾಡಿದ್ದೆ ಚಾರ್ಜರ್ ಮನೆಗೆ ಬರಬೇಕಾದ್ರೆ ಚಾರ್ಜರ್ ಒಡೆದುಕೊಂಡಿತ್ತು ಅಲ್ದೇ ಆ ಚಾರ್ಜರ್ ಚಾರ್ಜರ್ ಪಿನ್ ಒಡೆದ ಪಿನ್ನನ್ನು ಸ್ವಿಚ್ಬೋರ್ಡಿಗೆ ಹಾಕಿದೆ ಹಾಕಿ ನಾನು ಮೊಬೈಲನ್ನು ಹಾಕಿ ಅದಕ್ಕೆ ಚಾರ್ಜ್ ಮಾಡ್ಲಿಕ್ಕೆ ಹಾಕಿದೆ ನನ್ನ ಮೊಬೈಲು ಹಾಳಾಗೋಯ್ತು ಚಾರ್ಜರ್ ಇಷ್ಟು ವೀಕ್ ಇತ್ತಂದರೆ ಯಾಕಾದರೂ ಆ ಚಾರ್ಜರನ್ನು ನಾನು ಆನ್ಲೈನಲ್ಲಿ ತರಿಸಿದೆ ಅನ್ನೋ ಹಂಗೆ ಅನ್ನೋವಷ್ಟು ಬೇಜಾರಾಯಿತು ಯಾಕಂದರೆ ನನ್ನ ಮೊಬೈಲು ಹಾಳಾಯಿತು ಆ ಚಾರ್ಜರಿಂದ ಅಷ್ಟು ಕೆಟ್ಟ ಪ್ರಾಡಕ್ಟನ್ನು ಆನ್ಲೈನವ್ರು ತಂದು ಕೊಟ್ ಕಳ್ಸಿಕೊಟ್ಟಿದ್ದಾರೆ